ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಆರುನೂರ ತೊಂಬತ್ತೈದು ಏಳು ಲಕ್ಷದ ತೊಂಬತ್ತೆರಡು ಸಾವಿರದ ನಾಲ್ನೂರ ನಲ್ವತ್ತೆರಡು ಹನ್ನೊಂದು ಸಾವಿರದ ಐನೂರ ಎಂಬತ್ತೆರಡು ಒಂಬತ್ತು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಅರುವತ್ತ ಆರು ಐವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತ ಎಂಟು